ಅಲೋ ಹೇಳಿ ಚಿಕ್ಮಂಗ್ಳೂರು ಕಾಫಿ ಎಸ್ಟೇಟಿಂದ ಮಾತಾಡ್ತಾ ಇರೋದು ಹೇಳಿ ಏನಾಗಬೇಕಾಯ್ತು ಹಾಂ

ಹಾಂ ಓಕೆ ಚಿಕ್ಮಂಗ್ಳೂರು ಚಿಕ್ಮಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಇದೆ ಮತ್ತು ಮತ್ತು ಅದೆ ಮುಳ್ಳಯ್ಯನಗಿರಿ ಬೆಟ್ಟಗಳು ಮತ್ತು ಕಾಫಿ ಕಾಫಿ ಚೆನ್ನಾಗಿ ಕಾಫಿ ಪೌಡರು ಕಾಫಿ ಎಸ್ಟೇಟ್ ನೋಡೋದಕ್ಕೆ ಎಲ್ಲ ಚೆನ್ನಾಗಿದೆ ಹಾಂ ಮತ್ತು ಉಳ್ಕೊಳೋದಕ್ಕೆ

ಒಂದು ಐದು ಸಾವಿರದಿಂದ ಆರು ಸಾವಿರ ಆಗುತ್ತೆ ಪರ್ ಡೆ ಒಂದು ದಿನ ಮತ್ತು ಸಾವ್ರ ರೂಪಾಯಿಂದಲು ಇದೆ

ಹದಿನೈದು ದಿನ ಅಂದರೆ ನೀವು ಸಾವ್ರ ರೂಪಾಯಿದು ರೂಮ್ ಬುಕ್ ಮಾಡಿಕೊಂಡ್ರು ಸಾವ್ರ ರೂಪಾಯಿದು ಇದೆ ಐದು ಸಾವ್ರದ್ದು ಅಂದರೆ ಐದು ಸಾವಿರದ್ದು ಇದೆ ನೀವು ಹೇಗೆ ಉಳ್ಕೊಳ್ಳೋಕ್ಕೆ ಚೆನ್ನಾಗಿರ್ಬೆಕು ರೂಮು ಸ್ವಲ್ಪ ಚೆನ್ನಾಗೆ ಇರಬೇಕು ಅಂದರೆ ಇದೆ ತುಂಬ ಇದೆ ಕಾಫಿ ಎಸ್ಟೇಟ್ ಇದೆ ಜಲಪಾತಗಳು ಇದೆಲ್ಲ ನೋಡೋದಕ್ಕೆ ಎಲ್ಲ ಚೆನ್ನಾಗೆ ಇದೆ ನಮ್ಮ ರೆಸ್ಟೋರೆಂಟ್ಗಳು ಹಾಂ ಹಾಂ ಓಕೆ ಬನ್ನಿ ಓಕೆ